ಹಲೋ ನಮಸ್ತೆ ಸರ್ ಆ ಸರ್ ನಾವು ಸುಕನ್ಯಾ ಅಂತ ಹೇಳ್ಬಿಟ್ಟು ನಾವು ಒಬ್ಬರು ಟೂರಿಸ್ಟ ಜಮ್ಮು ಕಾಶ್ಮೀರಿಂದ ಬಂದಿದ್ವಿ ನಮಗೆ ಗೊತ್ತಿರೋರು ಒಬ್ಬರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ರು ಸರ್ ನಮಗಿಲ್ಲಿ ಮೀನಿನ ಊಟ ಎಲ್ಲಿ ಸಿಗತ್ತೆ ಅಂತ ಹೇಳ್ತೀರಾ ಸರ್ ಅದೇ ಇಲ್ಲಿ ತುಮಕೂರಲ್ಲಿರೋ ಯಾವುದು ರೆಸ್ಟೋರೆಂಟಾ ಅದೇನು ಗೊತ್ತಿರಲಿಲ್ಲ ನಮಗೆ ಒಳ್ಳೆ ರುಚಿಕರವಾಗಿರೋ ಮೀನಿನೂಟ ಬೇಕಿತ್ತು ನನಗೆ ಆ ಹೌದ ಸರ್ ಏನೇನು ವೆರೈಟೀಸ್ ಇದೆ ಹೇಳ್ತೀರಾ ಸ್ವಲ್ಪ

ಆ ಆ ಅದು ಅದು ಅದು ಸ್ವಲ್ಪ ರೇಟ ರೇಟ್ ಹೇಳ್ತೀರಾ ಸರ್ ಎಲ್ಲಾದಕ್ಕು ಎಲ್ಲಾದಕ್ಕೂ ಮುನ್ನೂರಾ ಆ ಹೌದಾ ಸರ್ ಅದು ರಿಯಾಯಿತಿ ಏನು ಇರಲಿಲ್ವಾ ಸರ್ ಅದೆ ಮನೆ ಹತ್ರ ತಂದ್ಕೊಡೋ ಫೆಸಿಲಿಟಿ ಏನಾದರೂ ಇದೆಯಾ ಹೌದಾ ಅದೇ ಸರ್ ಸ್ವಲ್ಪ ಊಟ ರುಚಿಕರವಾಗಿರ್ಬೇಕಿತ್ತು ಮತ್ತೆ ಶುಚಿಯಾಗಿರ್ಬೇಕಿತ್ತು ಹೌದ ಸರ್ ಒನ್ ನಿಮ್ಮ ಹೋಟೆಲ್ ಅಂದರೆ ಟೈಮಿಂಗ್ಸ್ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಆ ಅಲ್ಲ ಸರ್ ಸ್ವಲ್ಪ ನೀವು ನನಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಲ್ಲಿ ಅಲ್ಲಿನ ಎಣ್ಣೆ ಅದೆಲ್ಲ ಪದಾರ್ಥ ತಿಂದರೆ ಆಗಲ್ಲ ಸರ್ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಲ್ಲಿ ಅಡುಗೆಗೆ ಆ ಹೌದಾ ಅದೇ ಸ್ವಲ್ಪ ನನಗೆ ಚರ್ಮ ರೋಗ ಇದೆ ಹಾ ನಂಗೆ ಆ ಥರದ್ದು ಈ ಥರದ್ದೆಲ್ಲ ತಿಂದರೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಮುಂಚೆನೇ ಕೇಳಿದೆ ಹೌದಾ ಅದೇ ಫಿಶ್ ಅದೆಲ್ಲ ಅದು ಮೀನು ಅದೆಲ್ಲ ಅವಾಗೆ ತೊಗೊಂಡ್ಬಂದು ಮಾಡ್ತೀರಾ ಅಥವಾ ಮುಂಚೆ ಹೌದಾ ಹೌದು ಮತ್ತೆ ಅಲ್ಲಿಂದ ಇಲ್ಲಿ ತುಮಕೂರಿನ ಐತಿಹಾಸಿಕ ಐತಿಹಾಸಿಕ ಸ್ಥಳಗಳೆಲ್ಲ ನೋಡೋಕ್ಕೆ ಬಂದಿದ್ದೀವಿ ಮತ್ತೆ ಆರೋಗ್ಯ ಕೆಟ್ಟೋದ್ರೆ ಮತ್ತೆ ವಾಪಸ್ಸು ಹೋಗೋಕ್ಕೆ ಆಗೋದಿಲ್ಲ ಆ ಸರ್ ಕೊಡ್ತೀವಿ ಅದೇ ನೀವು ನಿಮ್ದು ಮನೆಗೆ ತಲುಪಿಸೋ ಫೆಸಿಲಿಟಿ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕರೆ ಮಾಡಿ ಹೇಳ್ತಿದ್ದೆ ಆ ಸರ್ ಸ್ವಲ್ಪ ಆಹಾರ ಕಳಿಸ್ಬೇಕಾದರೆ ಸ್ವಲ್ಪ ಬಿಸಿಯಾಗೇ ಇರಲಿ ತಣ್ಣಗೆ ತಿಂದರೆ ಆಗೋದಿಲ್ಲ ಆ ಸರ್ ಮತ್ತೆ ಪ್ಯಾಕಿಂಗೆಲ್ಲ ಸ್ವಲ್ಪ ನೀಟಾಗಿರಲಿ ಅದು ಚೆಲ್ಲೋದು ಆ ಥರ ಎಲ್ಲ ಆಗೋದು ಬೇಡ ಸರಿ ಸರ್ ಆಯಿತು ಕಳಿಸ್ಕೊಡಿ ಒಂದು ಫಿಶ್ ಕರ್ರಿ ಬೇಕು ಒಂದು ಇದು ತಂದೂರಿ ಫಿಶ್ ಬೇಕಿತ್ತು ಮತ್ತೆ ಇದು ಫಿಶ್ ಫಿಶ್ ಬಿರಿಯಾನಿ ಅದು ಬೇಕಿತ್ತು ಮತ್ತೆ ನಿಮ್ಮ ನಿಮ್ಮ ಹೋಟೆಲಲ್ಲಿ ತುಂಬ ವಿಶೇಷವಾಗಿ ಏನು ಮಾಡ್ತೀರಾ ಅದು ಅದೇ ಸರ್ ಅಂದರೆ ಫಿಶ್ಶಲ್ಲಿ ಯಾವ ಥರ ಮಾಡ್ತಿರಾ ಅಂತ ಡಿಶ್ಶ ಹಾನ್ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತೆ ನಿಂಬೆಹಣ್ಣು ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕಳ್ಸಿ ಆ ಮೊಸರು ಕಳ್ಸಿರಿ ಆ ಸರಿ ಸರ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸ್ವಲ್ಪ ಪ್ಯಾಕಿಂಗ್ ನೀಟಾಗಿರ್ಲಿ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ರಿಯಾಯಿತಿ ಇದೆ ತಾನೇ

ಆ ಸರಿ ಸರ್ ಆಯಿತು ಎಷ್ಟಾಗಿದೆ ಎಲ್ಲ ಟೋಟಲ್ ಹಾಗೆ ಬಿಲ್ ಕಳಿಸ್ಬಿಡಿ ನಾನು ನಿಮಗೆ ದುಡ್ಡು ಕಳಿಸ್ತೀನಿ ಸರಿ ಸರ್ ಥ್ಯಾಂಕ್ಯೂ ಆ ಸರ್ ತುಮಕೂರಿಗೆ ಬಂದ ತಕ್ಷಣ ನಿಮ್ಮ ಹೋಟೆಲ್ಗೆ ಬರ್ತೀನಿ ನಿಮ್ಮ ಹೋಟೆಲ್ನ ಶುಚಿ ರುಚಿ ಅದೆಲ್ಲ ನೋಡಿ ಈಗ ಹೇಗಿದೆ ಅಂತ ನೆಕ್ಸ್ ಮತ್ತೆ ಮತ್ತೆ ಬಂದಾಗ ಜಮ್ಮು ಕಾಶ್ಮೀರಿಂದ ಹೇಳ್ತೀನಿ ಜಮ್ಮು ಕಾಶ್ಮೀರಿಂದ ಬರೋರಿಗೆಲ್ಲರಿಗೂ ಹೇಳ್ತೀನಿ ಬೇಕಾದರೆ ಇದೇ ಹೋಟೆಲ್ಗೆ ಹೋಗಿ ಅಂತ ಆಂ ಸರ್ ಆಯಿತು ಹೇಳ್ತೀನಿ ತ್ಯಾಂಕ್ಯೂ ಆಂ ತ್ಯಾಂಕ್ಯೂ